ಸ್ಥಳೀಯ ಶಾಲೆಗಳಲ್ಲಿ ನೋಂದಣಿ ಮಾಡಿಕೊಳ್ಳುವ ಪ್ರಕ್ರಿಯೆ ಅಂದರೆ ಟಿ ಸಿ ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಈಗ ಆಧಾರ್ ಕಾರ್ಡು ಅದನ್ನು ಕೇಳ್ತಾರೆ ಚಿಕ್ಕ ಮಕ್ಕಳಿಗಾದ್ರೆ ಆಧಾರ್ ಕಾರ್ಡ್ ಅಲ್ಲೇ ಮಾಡಿಸ್ಕೊಡ್ತಾರೆ ಸ್ಕೂಲಲ್ಲೆ ಸರ್ಕಾರಿ ಶಾಲೆ ಅಂದರೆ ಶುಲ್ಕ ಅಂತ ಇರೋದಿಲ್ಲ ಒಂದು ಮಿನಿಮಮ್ ಅಂತ ಇರ್ಬೋದು ಅಷ್ಟೆ ಶುಲ್ಕ ಅಂತ ತಗೊಳೋದೆ ಇಲ್ಲ ಅದೇ ಖಾಸಗಿ ಶಾಲೆ ಅಂದರೆ ಫೀಸ್ ಇರುತ್ತೆ ಡೊನೇಷನ್ ಇರುತ್ತೆ